ನಾನು ಸ್ಕೂಲ್ನಾಗಿದ್ದಾಗ ಎಲ್ಲರೂ ಟೀಚರ್ಸು ಎಲ್ಲ ಹೆಂಗೆ ಕ್ಲಾಸ್ ತಕೊಳ್ತಾರೆ ಲಾಸ್ಟಿಗೇನು ಕೇಳ್ತಿದ್ರು ಸುಮ್ಮನೆ ಫ್ರೀ ಟೈಮನಾಗ ಬಂದು ನೀವೆಲ್ಲ ಏನು ನಿಮ್ಮದೆಲ್ಲಾ ಏಮ್ ಏನದ ಏನು ಆಯ್ತೀರಿ ಮುಂದೆ ನಿಮ್ಮ ಗುರಿಗಳು ಏನೇನವ ಅಂದು ಕೇಳ್ತಿದ್ದರು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದರು ನಾನು ಟೀಚರೈತೆ ನಾನು ಡಾಕ್ಟರೈತೆ ನಾನು ಇಂಜಿನಿಯರೈತೆ ಇವೆಲ್ಲ ಬೇರೆ ಬೇರೆದು ಏನೇನೋ ಹೇಳ್ತಿದ್ದರು ದೊಡ್ಡ ದೊಡ್ಡದು ಅರೆ ನಾನು ಬೇರೆದೇನು ಭೀ ಹೇಳ್ತಿದ್ದಿಲ್ಲ ನಾನು ಒಂದೇ ಹೇಳ್ತಿದ್ದು ಇಡೀ ಕ್ಲಾಸನಾಗ ಟೀಚರೈತೆ ಟೀಚರೈತೆ ಅಂದ್ರೆ ಎಲ್ಲ ನಾವು ಟೀಚರೈತಿ ಎಲ್ಲ ಬಿಟ್ಟು ಎಷ್ಟು ದೊಡ್ಡ ದೊಡ್ಡ ಕೋರ್ಸ್ ಅವೆ ಅವು ಮಾಡೋದ್ಬಿಟ್ಟು ಟೀಚರೈತಿ ಅಂತ ಹೇಳ್ತಾಳೆ ಸುಮ್ಮನೆ ನಗ್ತಿದ್ದೆ ಏನು ಭೀ ಅಂತಿದ್ದಿಲ್ಲ ಫೈನಲಿ ಏನು ಮಾಡದೆ ಮುಗ್ಸಾಕ್ದೆ ಸ್ಕೂಲ್ ಸ್ಕೂಲ್ ಮುಗಸ್ದೆ ಕಾಲೇಜ್ ಮುಗಸ್ದೆ ಡಿಗ್ರಿ ಮುಜ್ ಮುಗಸ್ದೆ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಕೆಲಸ ಸಿಗೋಸ್ತಕ ಕುಂತೇನು ಮಾಡಲಿ ಅಂತಂದು ಹೇಳಿ ಹೀಗೆ ನನ್ನ ಫ್ರೆಂಡ್ ಒಬ್ಬರು ಇದ್ದದ್ರು ಅವರು ಹೇಳಿದ್ರು ಇಲ್ಲೊಂದು ಟೀಚಿಂಗ್ ಅದ ಮತ್ತೆ ಎತ್ತಕಾ ಮಾಡ್ಕೋತಿಯನೋ ನೋಡು ಅಂತ ಟೀಚಿಂಗ್ ಸಿಕ್ಯದ ಅಂದ್ರೆ ನೋಡಮಪ್ಪ ಅಂತಂದು ಹೇಳಿ ಏನು ಮಾಡ್ದೆ ಒಂದು ಥೋಡೆ ದಿನ ಹೋದೆ ಹೋಗಿ ಮಾಡಿದೆ ಒಂದು ತಿಂಗ್ ತಿಂಗ್ಳಾಗಿತ್ತು ತಿಂಗ್ಳು ದೀಡ್ ತಿಂಗಳಾಗಿತ್ತು ತಿಂಗ್ಳು ಮುಗಿಸಿ ದೀಡ್ ತಿಂಗ್ಳು ಮುಗಿಸ್ದೆ ಮುಗ್ಸಿನ ಬಾದ ನನಗಲ್ಲಿ ಎನ್ವೈರ್ನಮೆಂಟ್ ಚಂದ ಅನ್ಸಿಲ್ಲ ಯಾಕೋ ತೋಲು ಜರಾ ಹಿಂಗೆ ಕಷ್ಟ ಕಷ್ಟ ಅನ್ಸತಿತ್ತು ಅವರೆಲ್ಲ ಟೀಚರ್ಗಳ್ದೆಲ್ಲ ಭಾಳ ಎಕ್ಸ್ಪೀರಿಯನ್ಸ್ರಿದ್ದರು ನನಗೇನೂ ಗೊತ್ತಿದ್ದಿಲ್ಲ ಸ್ಟಾರ್ಟಿಂಗ್ನಾಗ ಹಂಗಾಗಿ ಪ್ರಾಬ್ಲಮ್ ಆಗ್ಲತ್ತಿತ್ತು ಅದಕ್ಕೆ ನಾನು ಏನು ಮಾಡಿದೆ ಬೇಡಪ್ಪ ಮಾಡೋದು ಅಂದು ಬಿಟ್ಕೊಟ್ಟೆ ದೀಡ ತಿಂಗ್ಳು ಮಾಡಿ ಬಿಟ್ಕೊಟ್ಟೆ ಬಿಟ್ಕೊಟ್ಟು ಮನೆಯಾಗೆ ಕುಂತು ಅಲ್ಲಿ ನಂಗೆ ಐಡಿಯಾ ಸಿಕ್ಕಿತ್ತು ಟೀಚಿಂಗ್ ಎಲ್ಲ ಹ್ಯಾಂಗೆ ಮಾಡ್ತಾರೆ ಅಂತಂದು ಹೇಳಿ ಮ್ಯಾಲಿಗೆ ನಂಗೆ ಭೀ ಥೋಡಿ ಇಂಟ್ರೆಸ್ಟ್ ಇತ್ತು ನೋಡಿ ಆಜುಬಾಜು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಏನು ಮಾಡ್ದೆ ಟ್ಯೂಷನ್ ಹೇಳ್ತೆ ಅಂತಂದು ಹೇಳಿ ಅನೌನ್ಸ್ಮೆಂಟ್ ಮಾಡ್ದಪ್ಪ ಅವ್ರದ್ದೆಲ್ಲ ಪೇರೆಂಟ್ಸಿಗೆ ಹೇಳಿದ್ರು ಅವ್ರೇನು ಮಾಡಿದ್ರು ಯಾಕಾಗಲ್ಲ ಮತ್ತಿಲ್ಲೆ ಓದ್ಬಾರ್ದ ಆಕೆ ಹೇಳಾಕ್ಕೆ ಕುಂತಾಳ ಭೀ ಫ್ರೀ ಭೀ ಇದಾಳ ಮ ಹೇಳ್ತಾ ಹೇಳ್ತಾಳ ಹೇಳಲಕ್ಕ ಅಂತ ಅಂದು ಹೇಳಿರ್ ಮಕ್ಕಳಿಗೆಲ್ಲ ಕಳ್ಸಿದ್ರು ನನ್ನ ಬಲ್ಲಿ ಸ್ಟಾರ್ಟಿಂಗ ನಮ್ಮಲ್ಲಿ ಇಬ್ರೇ ಇಬ್ರು ಬರ್ತಿದ್ದರು ಇಬ್ರಲಿಂದ ಏನಾಯಿತು ದಿನ ದಿನ ದಿನ ಅಂದ್ರೆ ತಿಂಗ್ಳಿಗೆ ಏನಿಲ್ಲ ಅಂದ್ರು ಭೀ ಒಬ್ರು ಇಬ್ಬರು ಒಬ್ರು ಇಬ್ಬರು ಹೀಗೆ ಒಬ್ಬೊಬ್ಬರು ಬರ್ತಾ ಹೋದರು ವರ್ತಿಕ್ಕಿ ಒಂದು ದಿನ ನೋಡಿದ್ರು ಒಂದು ಥೋಡೆ ದಿನ ಬಾದ್ ಒಂದು ಆರು ತಿಂಗಳು ವರ್ಷ ಆದ್ಮೇಲೆ ಹತ್ತು ಹದಿನೈದು ಜನ ಆದರು ಹತ್ತು ಹದಿನೈದು ಜನ ಆದರು ಅವೇ ಮಕ್ಕಳ ಟ್ಯೂಷನ್ ಫೀಸೇ ನನಗೆ ಜಾಸ್ತಿ ಆಗ್ಲತ್ತತ್ತು ಆಮೇಲೆ ನಾನು ಹಾಗೆ ಕಲ್ಸ್ಕೊತ ಕಲ್ಸ್ಕೊತ ಚಂದ ಕೈ ಕುಂತಿತ್ತು ನಾನು ಏನು ಮಾಡಿದೆ ಈಗಾರ ಎಕ್ಸ್ಪೀರಿಯನ್ಸ್ ಆಗ್ಯಾದಪ್ಪ ಒಂದ್ವರ್ಷ ಆಯಿತು ಹೇಳ್ತಾ ಹೇಳ್ತಾ ಮತ್ತೀಗ ಬೇರೆ ಕಡೆ ಅಂತ ಅಂದು ಹೇಳಿ ಏನು ಮಾಡ್ದೆ ಡೈರೆಕ್ಟ್ ಹೋಗಿ ಇಂಟರ್ವ್ಯೂ ಕೊಟ್ಟೆ ಇಲ್ಲೇ ಬೇರೆ ಕಡೆ ಇಂಟರ್ವ್ಯೂ ಕೊಟ್ಮೇಲೆ ಅಲ್ಲೇನು ಮಾಡಿದ್ರು ಸೆಲೆಕ್ಟ್ ಮಾಡಾಕ್ದ್ರು ಸೆಲೆಕ್ಟ್ ಮಾಡಿದ್ರು ಡೆಮೋ ಕೊಟ್ರು ಕೊಟ್ಟೆ ಎಲ್ಲ ಆಯಿತು ಆಯ್ತೀಗ ಟೀಚರಾಗಿ ತಕೊಂದವ್ರು ನನ್ನ ತಕೊಂಡಿ ಫೈನಲ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ ಕ್ಲಾಸಸ್ ಅಲ್ಲಿ ಏನಿಲ್ಲ ಅಂದ್ರು ಭೀ ಒಂದು ಆರು ತಿಂಗಳೇನೋ ಹೇಳಿದೆ ಒಟ್ಟು ಆರು ತಿಂಗಳದಾಗೆ ನಂಗೆ ಬೆಸ್ಟ್ ಟೀಚರ್ ಅವಾರ್ಡ್ ಕೊಡ್ಲಕ್ಕ ಸ್ಟಾರ್ಟ್ ಮಾಡಿದ್ರು ಕೊಟ್ಟರು ಒಂದು ಅವಾರ್ಡ್ ಕೊಟ್ಟರು ತಕೊಂಡೆ ಈಟು ಖುಷಿಯಾಯಿತು ಆಗ ನಂಗೆ ಅನ್ನಸ್ತು ಕಿ ನಂದು ಇಚ್ಛೆ ಇದ್ರಾಗೆ ಇತ್ತು ಟೀಚರೇ ಆಗಬೇಕಂತ ಆಸೆ ಇತ್ತು ಫೈನಲಿ ನಾನು ಟೀಚರೇ ಆಗಿದೆ ಅಂದ್ರೆ ನನಗೆ ಏನು ಭೀ ಈಗ ಕಮ್ಮಿ ಇದಿದ್ದು ಹಿಂಗೆ ಫೀಲಿಂಗ್ ಇದ್ದಿಲ್ಲ ಕಿ ಹಾಂ ನಾನು ಬಿಟ್ಟಿದ್ಯಪ್ಪ ನಾನು ಏನೋ ಒಂದು ಏಮ್ ಇತ್ತು ನನಗೆ ಮಾಡ್ಲಕ್ಕಾಗಿಲ್ಲ ಟೀಚರೆನೊ ಅನ್ಕೋತ ಬಂದಿದ್ದೆ ಟೀಚರ್ ಆದದ್ದು ಆಗಿ ನನಗೆ ಇಂಟ್ರೆಸ್ಟ್ ಜಾಸ್ತಾತಾ ಹೋಯಿತು ದಿನಕ್ಕೆ ಟೀಚರ್ ಅಂತ ಹೇಳಿನ್ಕ ಆದಲ್ಲ ಅಂತ ಅಂದು ಹೇಳಿ ಖುಷಿ ಜಾಸ್ತಿ ಆಗ್ಲಾತಿತ್ತು ನಾನು ಏನು ಮಾಡ್ದೆ ಹಾಗೆ ಕಂಟಿನ್ಯೂ ಮಾಡಿದೆ ಈಗ ಆಲ್ಮೋಸ್ಟ್ ಏನಿಲ್ಲ ಅಂತ ಅಂದು ನಾಲ್ಕು ವರ್ಷ ಮುಗಿಸಿದೆ ಟೀಚರಿಂಗ್ದಾಗ ಇಷ್ಟು ಎಕ್ಸ್ಪೀರಿಯನ್ಸ್ ಆಗ್ಯಾದ ಮನ್ಯಾಗ ಭೀ ಐವತ್ತು ಜನ ಟ್ಯೂಷನಿಗೆ ಬರ್ತಾವ ಹೊರಗೆ ಭೀ ಹೋಗಿ ಟ್ಯೂಷನ್ ಹೇಳಿ ಬರ್ತೇನೆ